ನಾವು ಈ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಟ್ವಿಟರ್ ಆಗಲಿ ಡೆಲಿ ನಾವು ಅದನ್ನ ಬಳಸ್ತೀವಿ ಕೆಲವೊಂದು ನಮ್ಮ ದಿನ್ದಲ್ಲೇ ಅಟ್ಲಿಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಒನ್ ಅವರ್ ಸೋಶಿಯಲ್ ಮೀಡಿಯಾ ಬಳಸದ್ರಲ್ಲೇ ವ್ಯರ್ಥ ಆಗೋಗ್ತದೆ ಅದರಲ್ಲಿ ನಾವ್ ಫೇಸ್ಬುಕ್ ಆಗ್ಲಿ ನಮ್ ಫ್ರೆಂಡ್ಸ್ಗಳ್ ಜೊತೆ ಕನೆಕ್ಟ್ ಆಗ್ಲಕ್ಕ ಅವ್ರ್ ಏನ್ ಮಾಡ್ಲತರ ಅವ್ರ್ ಆ್ಯಕ್ಟಿವಿಟಿ ಏನು ಅದನ್ನೆಲ್ಲ ಅದ್ರಾಗ ನೋಡ್ಬೋದು ಅವ್ರು ಪೋಸ್ಟ್ ಮಾಡಿದ ಫೋಟೋಗಳು ಆಗಲಿ ಅವ್ರ ಫ್ಯಾಮಿಲಿ ಅವ್ರ ಫ್ರೆಂಡ್ಸು ಎಲ್ಲನು ನೋಡ್ಬೋದು ನಾವು ಆ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಪ್ರತಿದಿನ ಅದನ್ನ ನಾವು ಬಳಸ್ಕೊಳ್ತಾ ಹೋದ್ಮೇಲೆ ಆಮೇಲೆ ನಾವು ಟ್ವಿಟರ್ ಅದರಲ್ಲಿ ನಮ್ಮ ಟ್ರೆಂಡಿಂಗ್ ಏನು ನಡೆದದ ಜಗತ್ನಾಗ ಏನು ನಡಿಲತದ ಏನಿಲ್ಲ ಎಲ್ಲ ನ್ಯೂಸ್ ಆಗಲಿ ಪ್ರತಿಯೊಂದು ನಮಗೆ ಟ್ವಿಟರ್ ಅಲ್ಲೇ ಸಿಗ್ತದ ಈಗ ನಾವು ಗೌರ್ಮೆಂಟ್ದ ಯಾವ್ದನ ಪಾಲಿಸಿ ಬರ್ಲಿ ಏನೇ ಆಗಲಿ ಅದ್ರ ಬಗ್ಗೆ ನಾವು ವಾಯ್ಸ್ ರೈಸ್ ಮಾಡ್ಬೇಕಿತ್ತು ಅಂದ್ರುನು ಆ ಟ್ವಿಟರ್ನ ಯೂಸ್ ಮಾಡ್ಕೊಂಡು ನಮ್ಮ ಒಪಿನಿಯನ್ ನಮ್ಮ ಅಭಿಪ್ರಾಯ ಅದೆಲ್ಲ ಅದರಲ್ಲಿ ನಾವು ಶೇರ್ ಮಾಡ್ಬೋದಾ ಅದು ಒಳ್ಳೆಯ ಅಭಿಪ್ರಾಯ ಆಗಿತ್ತು ಅದು ಅಂದರೆ ಎಲ್ಲರು ಅದನ್ನ ಎನ್ಕರೇಜ್ನು ಮಾಡ್ತಾರೆ ಅದನ್ನ ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗ್ತಾರೆ ಕೆಲವೊಂದು ಕೆಲವೊಂದು ಕ್ರಾಸ್ ರೂಟ್ ಅಲ್ಲಿ ಅವ್ರ ಊರಲ್ಲಿ ಏರ್ಯಾದಲ್ಲಿ ಏನಾದರು ಪ್ರಾಬ್ಲಮ್ ಇತ್ತು ಏನಾ ಹೆಲ್ಪ್ ಬೇಕಾಗಿತ್ತು ಅಂದ್ರೆ ನಾವು ಸೋಶಿಯಲ್ ಮೀಡಿಯಾದಾಗ ಪೋಸ್ಟ್ ಮಾಡದಾಗ ಅದಕ್ಕೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗಿ ಅದಕ್ಕೆ ಏನಾದರು ಹೆಲ್ಪ್ ಬೇಕಾಗಿತ್ತು ಅಂದರೂನು ನಮ್ಗೆ ಸೋಶಿಯಲ್ ಮೀಡಿಯಾಗಳು ಆಗಲಿ ಟ್ವಿಟರಾಗ್ಲಿ ಇಂತ ಎಲ್ಲದರಲ್ಲೂ ನಮಗೆ ಅದಕ್ಕೆ ಸಪೋರ್ಟ್ ಸಿಕ್ಲಕ್ ಸ್ಟಾರ್ಟ್ ಆಗತ್ತೆ ಅದು ಅಲ್ದೇನೆ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಕನೆಕ್ಟ್ ಮಾಡಿ ಅವ್ರ ಬರ್ಡೇ ಆಗಿರ್ಬೋದು ಅವ್ರ ಆ್ಯನಿವರ್ಸರಿ ಪ್ರತಿಯೊಂದಕ್ಕೆ ನಾವು ವಿಶ್ ಮಾಡಿ ಅವ್ರ ಜೊತೆ ಯಾವಾಗ್ನು ನಾವು ಕನೆಕ್ಟೆಡ್ ಆಗಿ ಇರ್ಬೋದು ನಾವು ಚಾಟಿಂಗ್ ಆಗಲಿ ಇದು ಆಗಲಿ ಪ್ರತಿಯೊಂದು ಅದನ್ನ ಮಾಡ್ಕೊಂಡು ನಾವು ಯಾವಾಗಲೂ ಅವ್ರ ಜೊತೆ ಕನೆಕ್ಟೆಡ್ ಇದ್ದೀವಿ ಅಂತ ನಮ್ಗೆ ಗೊತ್ತಾಗ್ತದ ಈ ಸೋಶಿಯಲ್ ಮೀಡಿಯಾಗಳಿಂತನ ನಮ್ಮ ನೆಟ್ವರ್ಕ್ ಬೆಳಸ್ಕೊಬೋದು ಅಥ್ವ ನಮ್ಗೆ ಜಾಬ್ ಆಗಲಿ ಕೇರಿಯರ್ ಗ್ರೋತ್ ಆಗಲಿ ಪ್ರತಿಯೊಂದನ್ನ ನಾವು ಅದ್ರ್ಲಿಂತ ಮಾಡ್ಕೊಳ್ತಾ ಹೋಗ್ಬೋದ ನಮ್ಗೆ ಏನಾದರೂ ಎಲ್ಲಾದರು ಹೆಲ್ಪ್ ಬೇಕಾಗಿತ್ತು ಯಾವುದೋ ಒಂದು ಸ್ಪೆಸಿಫಿಕ್ ಟೂಲ್ ಬಗ್ಗೆ ಆಗಲಿ ಟೆಕ್ನಾಲಜಿ ಬಗ್ಗೆ ಆಗಲಿ ಯಾವುದಾದರು ಒಂದು ಜಾಬು ಏನೋ ಒಂದು ನಮ್ಗೆ ಇನ್ಫಾರ್ಮೇಷನ್ನು ಬೇಕಾಗಿತ್ತಂದ್ರ ನಾವು ನಮ್ಮ ಫ್ರೆಂಡ್ ಸರ್ಕಲ್ದಾಗ ಯಾರಾದರು ಅಂಥವರು ಇದಾರ ಅಂತ ಎಲ್ಲ ನೋಡ್ಕೊಂಡು ಅವ್ರಿಗೆ ಫೋನ್ ಮಾಡಿ ಅಥ್ವ ಅದರಲ್ಲಿ ಚಾಟ್ನಾಗೆ ಮುಖಾಂತರ ನಮ್ಗೆ ಏನು ಬೆ ಹೆಲ್ಪ್ ಬೇಕು ಅದೆಲ್ಲ ತಿಳ್ಕೊಂಡು ಹಾಗಾಗಿ ನಾವು ಇಡೀ ಬೇರೆ ಯಾವುದರ ಬಗ್ಗೆ ಇನ್ಫಾರ್ಮೇಷನ್ ವರ್ಲಿ ಈ ಒಂದು ಹೊಸ ಪರ್ಯಾಯ ವ್ಯವಸ್ಥೆ ಮಾಡಿ ಕೊಟ್ಟಂಗೆ ಆಗತ್ತೆ ಅದು ನಮ್ಮೂರಾಗೆ ಅದು ನಮ್ಗ ಆ ಇನ್ಫಾರ್ಮೇಷನ್ ಕೊಡ್ಲ ನಮ್ಗೆ ಅದು ಒಳ್ಳೆಯದು ಕರೆಕ್ಟಾಗಿ ಇರ್ಬೋದು ಅಂತನು ಅನಸ್ತದ ಹಾಗಾಗಿ ನಮ್ಗೆ ಅದು ಭಾರಿ ದಿನನಿತ್ಯ ಲೈಫ್ನಾಗ ಅದು ಭಾರಿ ಹೆಲ್ಪ್ ಆಗತ್ತ ಅದು ಅಲ್ದೇನೆ ಕೆಲವೊಂದು ಬಾ ಕೆಟ್ಟದ್ದು ಇರುತ್ತೆ ಅದರಿಂದ ನಾವು ಟೈಮ್ ಸ್ಪೆಂಡ್ ಮಾಡದಾಗಲಿ ಯಾವುದೇ ಆಗಲಿ ಜಾಸ್ತಿ ಆಗಿ ಇದನ್ನು ಮಾಡ್ತೇವೆ ಬಟ್ ಇದ್ರಲ್ಲಿಂತ ಕೆಲವೊಂದು ಒಳ್ಳೆಯ ಕೆಲಸಗಳು ಇರುತ್ತೆ ನಾವು ಬಳ್ಸೋದ್ರ ಮೇಲೆ ಹೋಗುತ್ತೆ ನಾವು ಹೆಂಗೆ ಯೂಸ್ ಮಾಡ್ಕೊಳ್ಳತ್ತೇವಿ ಅದು ಏನು ನಮ್ಗ ಎಷ್ಟು ಕೆಲಸ ಕೊಡುತ್ತದ ಇದರ್ಲ್ಲಿಂತ ನಾವು ಜಗತ್ನ ಇನ್ನೊಂದು ಬ ಬೇರೆ ಮುಖ ನೋಡ್ಬೋದಾ ಹೆಂಗೆ ನಡಿಲತ್ತದ ಈಗ ನಾವು ಏನು ಅನ್ಕೊಂಡಿದ್ವಿ ಜಗತ್ತು ಹೆಂಗೆ ಅದ ರಿಯಾಲಿಟಿ ಗೊತ್ತಾಗತ್ತೆ ಪ್ರತಿಯೊಂದನ್ನ ಅದರಲ್ಲಿ ಕೆಲೊಬ್ಬರು ನ್ಯೂಸ್ ಫೀಡ್ಗಳು ಹಾಕ್ತಿರ್ತಾರೆ ಕೆಲೊಬ್ರು ಅವ್ರವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ ಅದರಲ್ಲಿ ಪರ ವಿರೋಧ ಬ ಚರ್ಚೆ ನಡಿತಿರ್ತದ ಹಾಗಾಗಿ ನಾವು ಯಾವಾಗಲೂ ನಾವು ತಿಳ್ಕೊಂಡಿದ್ದು ಒಂದೇ ನಮ್ದು ಓ ಸರಿ ಅಂತನು ಹೇಳಕಾಗಲ್ಲ ಅಲ್ಲಿ ಎಲ್ಲಾನು ಬೇರೆಯವ್ರು ಮಾಡಿದಾರೆ ಟ್ವಿಟ್ ಆಗಲಿ ರೆಸ್ಪಾನ್ಸ್ ಆಗಲಿ ಪೋಸ್ಟ್ಗಳಾಗಲಿ ಅದನ್ನ ನೋಡದಾಗ ಗೊತ್ತಾಗತ್ತೆ ಕೆಲೊಬ್ರು ಯಾರದಾರು ಏನು ಸೋಶಿಯಲ್ ವರ್ಕ್ ಅದ ಮಾಡ್ತಾ ಇದ್ರ ಅವ್ರವ್ರ ಕೆಲ್ಸಗಳು ಅಲ್ಲಿ ಹಂಚ್ಕೊತಾರ ಅದರಿಂದ ನಮಗೂ ಒಂಥರ ಆಸಕ್ತಿ ಬಂದು ಅದು ಏನು ಅದ ಹೆಂಗೆ ಅದ ಅದ್ರ ಬಗ್ಗೆನು ನಾವು ತಿಳ್ಕೊಬೋದು ಹೀಗಾಗಿ ನಮ್ಗೆ ಸೋಶಿಯಲ್ ಮೀಡಿಯಾನು ಕೆಲವೊಂದು ಬೇರೆಯವ್ರು ಮಾಡೋ ಕೆಲ್ಸಗಳನ್ನ ನಮ್ಗೆ ಎತ್ತಿ ತೋರ್ಸ್ತದ ನಾ ಅಥ್ವ ನಾವು ಏನಾದರು ಕೆಟ್ಟದು ಮಾಡ್ತಿದ್ದರೂನು ಅದು ನಮಗೆ ತೋರ್ಸಿ ಕೊಡ್ತಿರತ್ತೆ